ಇದು ವಿಮಲ್ ರೆಸ್ಟೋರೆಂಟ್ನವರು ಅಲ್ವಾ ಸರ್ ನಾವು ಸುಜಾತ ಅಂತ ಒಂದು ಚಿಕನ್ ಬಿರಿಯಾನಿ ನಾನು ಆರ್ಡರ್ ಮಾಡಿದ್ದೆ ಅದು ಒಂದು ಫಿಫ್ಟೀನ್ ಮಿನ್ಸ್ ಅಲ್ಲಿ ಬರ್ತದೆ ಅಂತ ನೀವು ಹೇಳಿದ್ರಿ ಆದರೆ ಆಫ್ ಆನ್ ಅವರ್ ಆದರೂ ಇನ್ನೂ ಬರಲಿಲ್ಲ ಆದರೂ ಬಂದರೂನೂ ಸಹ ಅದು ಒಂದು ಬಿರಿಯಾನಿ ಆಗಿಲ್ದೇ ವೆಜ್ ಬಿರಿಯಾನಿ ಆಗಿದೆ ನಾವು ಬಿರಿಯಾನಿ ತಿನ್ನಬೇಕನ್ನೋ ಆಸೆಗೋಸ್ಕರ ಆರ್ಡ್ರು ಮಾಡಿದ್ರೆ ನೀವು ಲೇಟಾಗಿ ತಂದು ಕೊಟ್ಟಿದ್ದು ಅಲ್ಲದೇ ಅದನ್ನು ವೆಜ್ ಕೇಳಿದ್ರೆ ನಾನ್ ವೆಜ್ ಕೊಡ್ತೀರ ನಾನ್ ವೆಜ್ ಕೇಳಿದ್ರೆ ವೆಜ್ ಕೊಡ್ತೀರ ಆ ರೀತಿ ನೀವು ಕಳಿಸಿದ್ದೀರ ಇವಾಗ ನಾವು ಏನು ಮಾಡಬೇಕು ಅದನ್ನು ನೀವೇ ಒಂದ್ಸ್ವಲ್ಪ ನೋಡಿಕೊಂಡು ಯಾವುದನ್ನು ಕಳಿಸ್ಬೇಕು ಯಾವುದನ್ನು ಬೇಡ ಅನ್ನೋದನ್ನು ಸ್ವಲ್ಪ ನೀವು ಪಸ್ಟು ಅದನ್ನು ಚೆಕ್ ಮಾಡಿ ಕಳಿಸ್ಬೇಕು ಅಷ್ಟೇ ಅಲ್ಲದೆ ಅದು ವೆಜ್ ಬಿರಿಯಾನಿ ಸಹ ಸ್ವಲ್ಪನೂ ಚೆನ್ನಾಗಿಲ್ಲ ನಾನು ಈಗ್ಲೇನೇ ಅದನ್ನು ನಿಮಗೆ ವಾಪಾಸ್ಸು ಕಳಿಸ್ತಾಯಿದ್ದೀನಿ ಅದನ್ನು ವಾಪಾಸ್ಸು ನೀವು ಹಣ ಕೊಡೋದು ಅಷ್ಟೇ ಅಲ್ಲದೇನೆ ಅದರ ಜೊತೆಗೆ ನೀವು ಚಿಕನ್ ಬಿರಿಯಾನಿನೂ ಸಹ ನನಗೆ ಫ್ರೀಯಾಗಿ ಕಳಿಸ್ಬೇಕು ಇಲ್ಲ ಅಂದರೆ ನಾನು ನಿಮ್ಮೇಲೆ ಕ್ರಮ ತೊಗೋಬೇಕಾಗುತ್ತೆ ನಮ್ಮ ಚಿತ್ರದುರ್ಗದಲ್ಲಿ ಈ ರೀತಿ ಒಂದು ರೆಸ್ಟೋರೆಂಟ್ ಇದೆ ಅಂತ ಹೇಳ್ಕೊಳ್ಳೋಕ್ಕೂ ನಮಗೆ ತುಂಬ ಬೇಸರ ಆಗುತ್ತೆ ನೀವು ಕರೆಕ್ಟ್ ಟೈಮ್ಗೆ ಕಳಿಸಿ ಕರೆಕ್ಟಾಗಿ ಬಿಸ್ನೆಸ್ ಮಾಡಿರಿ ಇಲ್ಲಾಂದ್ರೆ ಏನು ಆನ್ಸರ್ ಮಾಡಿ ಸರ್ ಸುಮ್ನೆ ಸಾರಿ ಸಾರಿ ಅಂತ ಹೇಳಿದರೆ ಆಗಲ್ಲ ಗೊತ್ತಾಯ್ತ ನಾವು ಇನ್ನೊಂದು ಸರ್ತಿ ನಿಮ್ಮ ಕಸ್ಟಮರಾಗಿ ಅದನ್ನು ತೊಗೊಳ್ಳೋಂಗಿರ್ಬೇಕು ಬರಿ ಹಣ ಗಳಿಸೋದು ಅಷ್ಟೇ ನಿಮ್ದು ಜವಬ್ದಾರಿ ಅಲ್ಲ ಸರ್ ಸರ್ವೀಸು ಸಹ ನೀವು ಅಷ್ಟೇ ನೀಟಾಗಿ ಕೊಡಬೇಕು ಕೇಳಿಸ್ತಾಯಿದೆಯೇನು ಸರ್ ನೀವು ಇನ್ನೊಂದು ಸರ್ತಿ ಹೀಗೆ ಮಾಡೋಂಗಿಲ್ಲ ಫಸ್ಟು ನಾವು ಏನು ಆರ್ಡರ್ ಮಾಡಿದ್ದೀವಿ ಅನ್ನೋದರ ಬಗ್ಗೆ ಗಮನ ಇಟ್ಕೊಳ್ರಿ ಆಮೇಲೆ ಕರೆಕ್ಟ್ ಟೈಮ್ಗೆ ಕಳಿಸೋದನ್ನು ಕಲಿತ್ಕೊಳ್ರಿ ಅದು ನಾವು ಏನು ಹೇಳಿರ್ತೇವೋ ಅಷ್ಟಕ್ಕೇ ಆ ರೇಟಿಗೆ ಆ ಟೈಮಿಗೆ ಕರೆಕ್ಟಾಗಿ ಬಂದರೆ ನಿಮ್ಮ ರೆಸ್ಟೋರೆಂಟ್ ಹೆಸರು ಉಳಿಯುತ್ತೆ ನಮಗುನೂ ಸಂತೋಷ ಆಗುತ್ತೆ ನಿಮಗೂ ಸಹ ನೆಮ್ಮದಿ ಸಿಗುತ್ತೆ ಅದು ಬಿಟ್ಟು ನಂದು ರೆಸ್ಟೋರೆಂಟಿದೆ ಅನ್ನೋ ಒಂದು ಇದಕ್ಕೆ ಯಾವಾಗ ಬೇಕು ಆವಾಗ ಆಫರ್ ಕೊಡ್ತೀರ ಆ ಆಫರಿಗೆ ತಕ್ಕಂಗೆ ನೀವು ಕಳ್ಸೋಲ್ಲ ಸುಮ್ಮನೆ ಒಂದು ಆಡ್ವರ್ಟೈಝಿಗೆ ಮಾತ್ರ ನಿಮ್ಮ ರೆಸ್ಟೋರೆಂಟ್ ಇದ್ದಂಗೆ ಕಾಣ್ತಾಯಿದೆ ಇನ್ಮೇಲೆ ದಯವಿಟ್ಟು ಆ ರೀತಿ ಮಾಡಬೇಡಿ ನನಗೆ ಸರಿಯಾಗಿ ನನಗೆ ಅಂತಲ್ಲ ಎಲ್ಲ ಕಸ್ಟಮರ್ಗೂ ಅವರು ಟೈಮಿಗೆ ಸರಿಯಾಗಿ ಕಳಿಸಿ ನಾವು ಯಾವುದೇ ಒಂದು ಫುಡನ್ನ ಆರ್ಡರ್ ಮಾಡೋದು ಯಾಕೆ ಅವರಿಗೆ ಹೊಟ್ಟೆ ಹಸಿವಾಗಿರುತ್ತೆ ಇಲ್ಲ ಅದನ್ನು ತಿನ್ಬೇಕನ್ನೋ ಆಸೆ ಆಗಿರುತ್ತೆ ಆದ್ರಿಂದ ಅವರು ನಿಮಗೆ ಆರ್ಡ್ರು ಮಾಡಿರ್ತಾರೆ ಅಲ್ವಾ ಅದನ್ನು ಬಿಟ್ಟು ನೀವೇನೋ ಅದನ್ನು ತೊಗೊಂಡು ಹೋಗೋ ಅಲ್ಲಿ ಅವರಿಗೆ ಕೊಟ್ಟು ಬಾ ಅಂತ ಕಳಿಸೋದು ಇಲ್ಲ ಮಳೆ ಬರ್ತಿತ್ತು ಮೇಡಮ್ ಅಂತ ಹೇಳೋದು ಇಲ್ಲ ಸಾರಿ ಅಂತ ಹೇಳೋದು ಇದನ್ನೆಲ್ಲ ನೀವು ದಯವಿಟ್ಟು ಇನ್ಮೇಲೆ ಮಾಡೋಂಗಿಲ್ಲ ಓಕೇ ಸರ್ ಈ ಸರ್ತಿ ಪರವಾಗಿಲ್ಲ